ಹಾಂ ಹೇಳಿ ಹಾಂ ಹೇಳಿಪ್ಪ

ನಿನ್ನೆ ಇಂಜೆಕ್ಷನ್ ತಗೊಂಡಿದ್ರಾ ನೀವು ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ತಗೊಂಡಿದ್ರಾ ಆನ್ ಟೈಮಿಗೆ ತಿಂಡಿ ಎಲ್ಲ ಮಾಡಿದ್ದೀರಾ ಹಾಂ ಜ ಮೈ ಕೈ ನೋವು ಇದೆಯಾ ಮೈ ಕೈ ನೋವು ಏನಾರು ಇದೆಯಾ ವಾಮಿಟು ಆ ಥರ ಏನಾದ್ರು ಆಗ್ತಿದೆಯಾ ಎಷ್ಟು ದಿನ ಆಗಿತ್ತು ನೀವು ಆಸ್ಪೆಟ್ಲಿಗೆ ಬಂದು ತೋರ್ಸ್ಕೊಂಡು ಹೋಗಿ ಹಲೋ ಹಾಂ ಹಾಂ ಹೇಳಿ ಹಾಂ ನಾಳೆ ಹಾಂ ಇವತ್ತೇ ಬರೋಕಾಗತ್ತ ಇವತ್ತೇ ಬರೋಕಾಗತ್ತ ಆದರೆ ಹಾಂ ಹಾಂ ಇವಾಗ ನಾವು ಐದು ಗಂಟೆವರೆಗು ಇರುತ್ತೆ ನಮ್ಮದು ಕ್ಲಿನಿಕು ಹಾಂ ಒಂದು ಮೂರು ಗಂಟೆ ಹಂಗ್ ಬರ್ತೀರಾ ಹಾಂ ನಿಮ್ಮದು ನಿನ್ನೆ ಟ್ಯಾಬ್ಲಿಟ್ಸು ಸ್ಲಿಪ್ ಎಲ್ಲ ಇದೆಯಲ್ಲ ಹಾಂ ಅದೆಲ್ಲ ತಗೊಂಡು ಬನ್ನಿ ನಿನ್ನೆ ನಾನು ಟಾನಿಕ್ ಕೊಟ್ಟಿದ್ದೆನಾ ಟಾನಿಕ್ ಕೊಟ್ಟಿದ್ದೆನಾ ನಿನ್ನೆ ನಿಮಗೆ ಹಾಂ ಕೆಮ್ಮು ನೆಗಡಿ ಏನಾದ್ರು ಇದೆಯಾ ಹಾಂ ತಲೆನೋವು ಹಾಂ ಜ್ವರ ಮಾತ್ರ ಇದೆಯಾ ಹಾಂ ಅಂದರೆ ಕಂಟಿನ್ಯೂಸ್ ಆಗಿ ಬರುತ್ತಾ ಇಲ್ಲ ಬಿಟ್ಟು ಬಿಟ್ಟು ಬರುತ್ತಾ ಆ ಥರ ಏನಾದ್ರು ಆಗುತ್ತಾ ಹಾಂ ನಾಳೆ ಬನ್ನಿ ಇನ್ನೊಂದು ಸರಿ ಚಕಪ್ ಮಾಡೋಣ ಆಮೇಲೆ ಬ್ಲಡ್ ಟೆಸ್ಟ್ ಕೂಡ ಮಾಡೋಣ ಆಯಿತಾ ಹಾಂ ಸರಿ ಓಕೆ ಪಾ ನಾಳೆ ಬನ್ನಿ